ಹಲ್ಲೋ ಇದು ಶೈಲಜಾ ಅವರಲ್ವಾ ಹಾಂ ನಮಗೆ ಸ್ವಲ್ಪ ಬಳೆ ಬೇಕಿತ್ತು ಮದ್ ಮದುವೆ ಫಂಕ್ಷನ್ ಇದೆ ನಮಗೆ ಹಾಗಾಗಿ ಬಳೆ ನಿಮ್ಮ ಹತ್ರ ಯಾವ ಥರದ ಬಳೆ ಇದೆ ಹೌದಾ ಅಂದರೆ ನೀವು ಹೇಗೆ ನಾವು ನಮಗೆ ತುಂಬ ಜನಕ್ಕೆ ಬೇಕು ಬಳೆ ಅಂದರೆ ನೀವು ಶ ನಾವೇ ಶಾಪಿಗೆ ಬರಬೇಕಾ ಎಲ್ಲರೂ ಅಥ್ವಾ ನೀವು ಮನೆಗೆ ಬರ್ತೀರಾ ಬಳೆ ಹಿಡ್ಕೊಂಡ್ ಮನೆಗೆ ಹೌದಾ ಓಹ್ ಹಾಂ ಹಾಂ ಹಾಂ ಅಂದರೆ ನಮಗೆ ಮದುವೆಗೆ ಅಲ್ವ ಸ್ವಲ್ಪ ಗಾಜಿನ ಬಳೆ ಬೇಕು ಅಂದರೆ ಹಾಂ

ಓಕೆ ಒಂದು ಡಝನ್ಗೆ ಎಷ್ಟು ಇದು ರೇಟ್ ನಿಮ್ಮದು ಜಾಸ್ತಿ ಆಯಿತಲ್ಲ ಸ್ವಲ್ಪ ಕಡಿಮೆ ಏನಾದರೂ ಮಾಡ್ತೀರಾ ನಾವಂದರೆ ತುಂಬ ಜನ ಇದ್ದೇವೆ ಮದುವೆ ಹಾಂ ಅಂದರೆ ಮದುವೆ ಫಂಕ್ಷನಲ್ವ ತುಂಬ ಜನ ಇದ್ದೇವೆ ಸ್ವಲ್ಪ ಕಡಿಮೆ ಮಾಡಿ ಕೊಡಿ ಅಂದರೆ ನಿಮ್ಮಲ್ಲಿ ತುಂಬ ಚೆನ್ನಾಗಿ ಬರ್ತದಂತ ಹೇಳಿದ್ರು ಹಾಗಾಗಿ ನಿಮಗೆ ಫೋನ್ ಮಾಡಿದ್ದು

ಓಕೆ ನನಗೆ ಅಂದರೆ ಇಯರಿಂಗ್ಸ ಇಯರಿಂಗ್ಸೂ ಬೇಕಾಗ್ತಿದೆ ಮ್ಯಾಚಿಂಗು ಹಾಂ ಹಾಂ ಇದು ಇದು ನೆಕ್ಲಿಸ್ ಎಲ್ಲ ಇದೆಯಾ ಓಕೆ ಓಕೆ ಹ್ಞೂ ಹಾಂ ಓಕೆ ಹಾಂ ಸರಿ ಹ್ಞೂ ಓಕೆ ನಾನು ಜುವೆಲರಿಗೆ ಶಾಪಿಗೆ ಬರ್ತೇನೆ ಮತ್ತು ನೀವು ಬಳೆಗೆ ಒಂದು ಮನೆಗೆ ಬಂದು ಹಾಕಿ ಓಕೆ ಸರಿ ಹಾಂ ತ್ಯಾಂಕ್ ಯು